ಪ್ರವಾಸೋದ್ಯಮ ಇಲಾಖೆ ಕರ್ನಾಟಕ ಸರಕಾರ ಈ ನಮ್ಮ ಶಿವಮೊಗ್ಗದಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ಮತ್ತು ಉತ್ತೇಜಿಸುವ ಜವಾಬ್ದಾರಿಯನ್ನು ಈಗಾಗಲೇ ಹೊಂದಿದೆ ಅದಲ್ಲದೆ ಈ ಪ್ರವಾಸೋದ್ಯಮ ತಾಣಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುತ್ತಿದೆ ಅದಲ್ಲದೆ ರಾಷ್ಟೀಯ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ವ್ಯಾಪಾರ ಮೇಳ ಹೂಡಿಕೆದಾರರ ಸಮಾವೇಶ ರೋಡ್ ಶೋ ಥೀಮ್ ಅಭಿಯಾನ ಇಂಥದ್ದೆಲ್ಲ ಈಗಾಗಲೇ ಆಯೋಜಿಸಿದೆ ಅದಲ್ಲದೆ ಇನ್ನು ಮೂಲಸೌಕರ್ಯದ ಬಗ್ಗೆ ಮಾತನಾಡುವುದಾದ್ರೆ ಪ್ರವಾಸೋದ್ಯಮ ಉತ್ಪನ್ನ ಮತ್ತು ಸೇವೆಗಳನ್ನು ಉತ್ತೇಜಿಸಿ ಆಗಾಗ್ಗೆ ಭೇಟಿ ನೀಡುವವರನ್ನು ದೀರ್ಘಕಾಲ ಉಳಿಯುವಂತೆ ಮಾಡಲು ಪ್ರೋತ್ಸಾಹಿಸ್ತಾ ಇದೆ ಅದಲ್ಲದೆ ಪರಿಸರ ಮತ್ತು ಪರಿಸರದ ವ್ಯವಸ್ಥೆಯನ್ನು ಸ ರಕ್ಷಿಸಿ ಜಿಲ್ಲೆಯಲ್ಲಿ ಸುರಕ್ಷಿತ ಅದಲ್ಲದೆ ಸುಸ್ಥಿರ ಮತ್ತು ಜವಾಬ್ದಾರಿಯುತ ಪ್ರವಾಸೋದ್ಯಮವನ್ನು ಉಚ್ಚೇ ಉತ್ತೇಜಿಸುತ್ತಿದೆ ಇನ್ನು ಈ ಸಾರ್ವಜನಿಕ ಸೇವೆ ಬಗ್ಗೆ ಮಾತಾಡಬೇಕಾದ್ರೆ ಇಲಾಖೆ ಯೋಜನೆಗಳು ಪ್ರವಾಸಿ ಟ್ಯಾಕ್ಸಿ ಯೋಜನೆಗಳು ಪ್ರವಾಸಿ ತಾಣಗಳ ಮಾಹಿತಿ ಮತ್ತು ಸೌಲಭ್ಯಗಳ ಕುರಿತು ಈಗಾಗಲೇ ನಾವು ಮ ಮಾಹಿತಿ ಒದಗಿಸ್ತಾ ಇದ್ದೇವೆ ಅದಲ್ಲದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಇಲಾಖೆಯು ಪ್ರವಾಸಿ ತಾಣಗಳಲ್ಲಿ ಕುಡಿಯುವ ನೀರು ಶೌಚಾಲಯ ರಸ್ತೆ ಅಭಿವೃದ್ಧಿ ಮೂಲಸೌಕರ್ಯ ಅಭಿವೃದ್ಧಿ ಇದನ್ನು ಈಗಾಗಲೇ ಅಭಿವೃದ್ಧಿಪಡಿಸ್ತಾ ಇದೆ ಅದಲ್ಲದೆ ಬೊಮ್ಮನಕಟ್ಟಾ ವಿಸ್ತರಣೆಯಲ್ಲಿ ವಸತಿ ನಿಲಯದ ಕೆಲಸ ಕೂಡ ಮಾ ಆಗ್ತಾ ಉಂಟು ಸಾಧಾರಣವಾಗಿ ಇದು ಪೂರ್ಣಗೊಂಡು ಬಂದಿದೆ ಇನ್ನು ತೀರ್ಥಹಳ್ಳಿಯಲ್ಲಿ ಕವಲೇದುರ್ಗ ರಾಜಗುರು ಮಹಾ ಮಠದಲ್ಲಿ ಯಾತ್ರಿ ನಿವಾಸ ಕೂಡ ಅಲ್ಲಿ ಒಂದು ಸ ಪೂರ್ಣಗೊಂಡಿದೆ ಹೀಗೆ ಅನೇಕ ಸಾರಿಗೆ ಸಂಪನ್ನ ಸಂಪನ್ಮೂಲಗಳು ವಸತಿ ಸಂಪನ್ಮೂಲಗಳು ಮೂಲಭೂತ ವ್ಯವಸ್ಥೆ ಇದನ್ನೆಲ್ಲ ಅಭಿವೃದ್ದಿಪಡಿಸ್ತಾ ಬಂದಿದೆ